ಹಾಂ ಹೇಳಿರಿ ಸರ್ ಹಾಂ ಬರ್ತಿವೆ ಸರ್ ಇನ್ನೇನು ಸರ್ವಿಸೇ ನಮಗೆ ಚೆಂದ ಅಂತಲ್ಲ ಹೇಳಿರಿ ಸರ್ ಇಲ್ಲ ರೀ ನೀವು ನೀರು ತಗೊಂಡೋಗಿ ಹಾಕ್ತೀರಿ ಒಂದು ಅದು ಟ್ಯಾಂಕ್ ಇರುತ್ತಲ್ಲ ರೀ ಸಣ್ಣ ಟ್ಯಾಂಕ್ ಇರುತ್ತಲ್ಲ ರೀ ಅವು ಕ್ಯಾನ್ಗಳಿಗೆ ಒಂದಕ್ಕು ಮೇಲಿನ ಮುಚ್ಚಳ್ಕೆ ಇರಲ್ಲ ಏನೂ ಇರಲ್ಲ ರೀ ಇಲ್ಲ ರೀ ನೀವು ಟ್ರಾವೆಲಾ ಅವು ಚನಾಂತಕ್ ಕೊಟ್ಟು ಕಳಿಸ್ಬೇಕ್ರಿ ಸರ್ ನೀವು ಅದು ಅವು ಡಕೋಟಕ ಗಾಡಿ ಟಾಮ್ ಟಾಮಿಗೆ ಕೊಟ್ ಕಳಿಸ್ತೀರಿ ಹೇಗಾಗ್ತ್ರಿ ಸರ್ ಅವು ನಮ್ಮದು ಭವಾನಿ ನಗರ ಬರ್ತವೆ ರೀ

ಹ್ಞೂ ಹ್ಞೂ ಇಲ್ಲ ರೀ ಇನ್ನು ಮುನ್ ಮೇಲೆ ಚೆಂದ ಜರ ಹಾಕಿರಿ ನೀವು ನಾವು ನಿಮಗೆ ಸರ್ವಿಸಿಂಗ್ ಐದು ವರ್ಷ ಇರ್ಬೋದ ರೀ ನಿಮ್ಮದು ಇಲ್ಲ ಮೊದಲು ನಾಲ್ಕು ವರ್ಷ ಚೆಂದ ಆಗಿತ್ತು ರೀ ಈಗ ಈಗೇನು ಮತ್ತೆ ಚೆಂದ ಆಗದೆ ಈಗ ರೀ ಒಂದು ವರ್ಷ ಆಯ್ತು ಏನು ಕ್ವಾಲಿಟಿ ಬಿ ಚೆಂದ ಇಲ್ರಿ ಸರ್ ಈಗ ನೀವು ಅಲ್ಲೇ ನೀವು ಏನು ಗಟ್ರುನಾಗೆ ನೀರು ತೊಗೊಳ್ತೀರ ಅಂತಿರ್ತದೆ ಸರ್ ನಮಗೆ ಇಲ್ಲ ರೀ ಮೊನ್ನೆ ಅದು ನೀರಾಗೆ ನೀರಾಗೆ ನಾಲ್ಕು ಹುಳು ಬಂದಿವೆ ಇಲ್ಲ ರೀ ಇಲ್ಲ ನಿಮ್ಮ ಸರ್ವಿಸಿನ ಹೆಸರು ಎಂದರಿ ಹೇಳಿರಿ ಅದೇ ಇವೆ ರೀ ಲಿಡ್ಡೆ ಕ್ಯಾನಿನ ಮ್ಯಾಲೆ ಹೆಸರು ಅವಾರಿ ನೀವು ಹೀಗೇ ಹೇಳ್ತೀರಿ ನೀವು ಎಲ್ಲ ಕಂಪ್ನೀದು ನಿಮ್ಮದು ಕಂಪ್ನಿ ಮುಂದೆ ಹೊಡಿವಂತಿರಿ ನಮ್ಮಂಥ ಜನ್ಗಳಿಗೆ ನೋಡೋಲ್ಲೇನ್ರಿ ಹಲ್ಲಿ ಬೀ ಹಾಕ್ತೀರಿ ಒಂದೊಂದು ಸಾರಿ ಏನ್ರೀ ಜೀವ ಹೋಯಿತು ಅಂದ್ರೆ ನೀವು ಕೊಡ್ತಿರೇನ್ರಿ ಏಯ ನೀವು ಓಕೆ ಅಂಬದಲ್ಲ ರೀ ಜೀವ ಜೀವ ಹೋದ್ರೆ ನೀವು ಕೊಡ್ತೀರೇನು ಹೇಳಿರಿ ಆಯ್ತು ಆಯಿತು ಸರಿ ಓಕೆ ಅದು ಹಂಗಾದ್ರೆ ನೋಡಣ್ರಿ ಮುಂದೆ ಅದೇ ಹೆಂಗೆ ಮಾಡ್ತೀರಿ

ಆಯ್ತು ಇಡಣ ಅಂದರ್ರಿ